ಅಡುಗೆ ಮಾಡುವಾಗ ಕೆಲವೊಂದು ಸಲ ಅವಘಡ ಅಂತು ಕಂಪಲ್ಸರಿ ಎದುರಾಯ್ತದ ಏನಾರ ಅಡುಗೆ ಮಾಡ್ಲಾತ್ತಿದ್ರ ಒಲೆ ಬಳಿ ಏನಾದ್ರು ಇಟ್ಟೀವಿ ಅಂದರೆ ಒಂದು ವೇಳೆ ಏನರೆ ಆನಿಯನ್ಸ್ ಆಗಲಿ ಉಳ್ಳಾಗಡ್ಡಿ ಕಟ್ ಮಾಡಾತೀವಿ ಅಂತಂದರೆ ಚಾಕು ಅಚ್ಚಿ ಕಟ್ಟಾರ ಆಯ್ತದ ಅಥವಾ ಏನಾದರೂ ಯಾರ ಮನೆಗೆ ಜಾಸ್ತಿ ಜನ ಊಟಕ್ಕೆ ಬಂದರೂ ಅಂತಂದರೆ ಅಡುಗೆ ಮಾಡ್ಲಾತ್ತೀವಿ ಅಂತಂದ್ರೆ ಗಡ್ಬಿಡಿ ಮಾಡಿ ಊಟ ಕೊಡ್ಬೇಕಲ್ಲಪ್ಪ ಇಷ್ಟು ಜನ್ರಿಗೆ ಹೆಂಗೆ ಅಡುಗೆ ಮಾಡಬೇಕು ಹೇಗಿಲ್ಲ ಹೆಂಗೆ ಆಯ್ತದ ಏನೋ ರುಚಿ ಆಯ್ತದ ಇಲ್ಲೋ ಹೆಂಗೆ ಮಾಡಬೇಕು ಹೆಂಗೆ ಮಾಡ್ಬೇಕು ಅಂತ ಹೇಳಿಬಿಟ್ಟು ಏನು ಮಾಡ್ತೀವಿ ಅಂತಂದ್ರೆ ಗಡ್ಬಡಿ ಮಾಡಿ ಅದು ಇದು ಇದು ಹೀಗಾಗೆಲ್ಲ ಮಾಡಳಕ್ಕಿನೆ ಏನಾರ ಒಂದು ಪ್ರೊಬ್ಲೆಮ್ ಬರ್ತದೆ ಮಧ್ಯದಾಗ ಈಗ ಏನಾರ ಒಂದು ಬಟ್ಟೆ ಸಿಗಲ್ಲ ಮಸಿ ಬಟ್ಟೆ ಹಿಡಿಲಾಕ ಅಂತ ಹೇಳಿ ಗಡ್ಬಡಿ ಮಾಡಿ ಎಲ್ಲದನೋ ಏನದನೋ ಅಂತ ಹೇಳಿ ಅದ್ನ ಹುಡುಕಿ ಹಿಂಗೆ ಮಾಡ್ರಮ್ ಅಂಬಳಿಕೆನೆ ಏನಾದ್ರು ಬಂದು ಒಂದು ಸಾರಾ ಕೈ ಮೇಲೆ ಬೀಳ್ತದ ಇಲ್ಲ ಅಂದರೆ ಏನಾರ ರೊಟ್ಟಿ ಅದು ಮಾಡ್ಲಾತ್ತೆವು ಅಂತಂದ್ರ ಹಿಂಗೆ ರೊಟ್ಟಿಗೆ ನೀರು ಹಚ್ಲಾತ್ತಾರ ಹೆಂಚರ ಹತ್ತಿ ಇಲ್ಲೆಲ್ಲ ಕೈಗೆಲ್ಲ ಸುಟ್ಟಾ ಸುಡ್ತವ ಒಂದೊಂದು ಸಲ ಒಂದು ಸಲ ಬಿಸಿ ನೀರೆ ಬೀಳ್ತಾವ ಅನ್ನ ಮಾಡುವಾಗ ಸಲ್ಪ ನೀರು ಜಾರ್ತೆವಲ್ಲ ಹಿಂಗೆ ಅಕ್ಕಿ ಇಟ್ಟು ಆವಾಗ ಏನು ಆಯ್ತದ ಅಂದ್ರೆ ಹಿಂಗೆ ನೀರು ಜಾರಾಕ್ಕ ಹೊದೇವು ಅಂದ್ರೆ ಅವಾಗ ಕೈಮೇಲೆ ಬಿಳೋದು ಚಾನ್ಸಸ್ ಇರ್ತಾವ ಇಲ್ಲಾಂದ್ರೆ ಕಾಲ ಮೇಲೆ ಬೀಳೋದು ಭೀ ಚಾನ್ಸಸ್ ಇರ್ತಾವ ಇಂಥವೆಲ್ಲ ಆಯ್ತವ ಅದು ನಾವೆಲ್ಲ ಎದುರಿಸೋವಂಥ ಒಂದು ಸಮಸ್ಯೆಗಳೇ ಅವ ಕಿಚನ್ದಾಗ ಹೆಣ್ಮಕ್ಕಳಿಗಂತು ಅದರಿಂದ ನಾವು ಏನು ಭೀ ತಗೋಬೇಕು ಅದರಿಂದ ಸಮಸ್ಯೆಯಿಂದ ಏನಾದರೂ ಒಂದು ವೇಳೆ ಬಂತು ಅಂತಂದ್ರೆ ಗಪ್ ಅಂತ ಏನಾದರೂ ಒಂದು ಕೈಯ್ಯೇ ಕಟ್ ಆಯಿತು ಅಂದರೆ ಏನು ಮಾಡ್ತೇವೆ ಅದಕ್ಕೆ ಗಪ್ ಅಂತ ಮನೆಗೆ ಅಂದ್ ಭೀ ಇರಲ್ಲ ಎಮರ್ಜೆನ್ಸಿ ಅಂದ್ ಭೀ ಸಿಗಲ್ದು ಗಪ್ ಅಂತೀ ಏನೊ ಈಗೆನೊ ಥೋಡೆ ನೀರು ಹಾಕಿ ನೀರು ಕೊಟ್ರೆ ಕಡಿಮೆ ಆಯ್ತು ಅಂತ ಹೇಳೀ ಹೇಳಾತ್ತಾರ ನೀರು ಕೊಂಡೆವು ಅಂತಂದು ಅಂದ್ರ ಕಡಿಮೆ ಆಯ್ತದ ಬ್ಲಡ್ ಅಂತ ಹೇಳಿ ಅದನ್ನ ಹೀರಿಕೊಂಡು ಇದು ಮಾಡಿ ಮತ್ತು ಏನಾರ ಪಟ್ಟಿ ಅದ ಹಚ್ಚಿ ಹಿಂಗೆ ದಬಾಸ್ ಹಿಡಿತೇವು ರಕ್ತ ಹೊಗಲ್ದಂಗ ಹಿಂಗೆಲ್ಲ ಮಾಡ್ತೇವೆ ಎಲ್ಲ ಸುಡ್ತು ಅಂತಂದರೆ ಆವಾಗಿನ ಕಾಲ್ದಾಗ ಅಂತ ಅಂದ್ರೆ ಗಪ್ ಅಂತ ಏನೊ ಸೀಮೆಣ್ಣೆ ಹಚ್ಕೊಬೇಕು ಸುಟ್ಟರೂ ಹಿಂಗೆ ಏನೊ ಗುಳ್ಳೆ ಬರಲ್ಲ ಅಂತ ಹೇಳ್ತಿದ್ರು ಹಿಂದಿನ ಜನ ಆವಾಗಂತೂ ಸೀಮೆ ಎಣ್ಣೆ ಇತ್ತು ಹಾಗೆ ಮಾಡ್ತಿದ್ರು ಇವಾಗ ಏನಂತದ್ರೆ ಕಾಮನ್ ಹೇಳಾತ್ತಾರ ಎಲ್ಲರ ಸುಟ್ಟತು ಅಂತ ಅಂದ್ರೆ ರಿಕವರಿ ಆಗ್ಬೇಕು ಅಂತಂದು ಅಂದ್ರೆ ಎಲ್ಲರ ಸುಟ್ಟಿದ್ದು ಇತ್ತಂದ್ರೆ ಈಗ ಗಪ್ ಅಂತ ಏನೋ ಉಪ್ಪು ಹಚ್ಕೊಬೇಕು ಸುಡ್ತಿಕೆ ಅಂತ ಹೇಳ್ತಾರ ಇಂಥವೆಲ್ಲ ಪ್ರೊಬ್ಲೆಮ್ಸು ಬಂದಾಗ ನಾವು ಇಂಥವೆಲ್ಲ ಮಾಡ್ತೇವು ಅಡುಗೆ ಮಾಡವಂತ ಕಂಪಲ್ಸರಿ ಪ್ರೊಬ್ಲೆಮ್ಸ್ ಎಲ್ಲ ಬರ್ತಾವೆ ಅವಘಡಗಳು ಇರ್ತವೆ ನಮ್ಗೆ ಹೆಣ್ಮಕ್ಕಳು ಇವೆಲ್ಲ ಎದುರಿಸ್ಲೆಬೇಕು ಎದ್ರಿಸ್ತೇವೆ ಕಂಪಲ್ಸರಿ ಹೀಗೆ ಯಾವಾಗಾರ ಈಗ ಎಕ್ಸ್ಪೀರಿಯೆನ್ಸ್ ಇದ್ದವ್ರು ಏನು ಮಾಡ್ತಾರೆ ಅಂತ ಅಂದ್ರೆ ನಿಧಾನವಾಗಿ ಮಾಡ್ತಾರ ನಮ್ಗೆ ಏನು ಅನ್ನಿಸ್ತು ಅಂದ್ರೆ ಅಯ್ಯೋ ಜನ ಊಟಕ್ಕೆ ಬಂದಾರ ಗಡ್ಬಡಿ ಗಡ್ಬಡಿ ಈಗ ಬರ್ತಾರೋ ಆವಾಗ ಬರ್ತಾರೋ ಊಟ ಹಾಕ್ತಾರೆ ಹೀಗೆಲ್ಲ ಗಡ್ಬಡಿ ಮಾಡಾತ್ತಾರ ಅಂತ ಹೇಳಿ ಸಲ್ಪ ಅವ್ಸರ ಅವ್ಸರ ಮಾಡಾದ್ರಾಗ ನಮ್ಗೆ ಏನಾರ ಒಂದು ಪ್ರೊಬ್ಲೆಮ್ ಸುಡ್ತದ ಏನಾರ ಒಂದು ಆಯ್ತದ ಅದರಿಂದ ಈಗ ನಾವು ಹೆಂಗೆ ಮನೆಯಲ್ಲಿ ಕಾಮನ್ ಆಗಿ ನಮ್ಗೇನು ಹೊಸ್ಪಿಟಲ್ಗೆ ಹೋಗ್ಲಕ್ಕ ಆಗಲ್ದು ಅವಾಗಿಂದ ಆವಾಗೆ ಗಪ್ ಅಂತ್ ಏನಾರ ಟ್ರೀಟ್ಮೆಂಟ್ ಸಿಗಲ್ದು ಏನಿಲ್ಲ ಮನೆಗೆ ಯಾವ್ದು ಇರ್ತದ ಅದೇ ನಾವು ಈಗ ಅದೆ ಮನೆಗೆ ಕಾಮನ್ ಆಗಿ ಹೆಚ್ಚು ಅಂತ ಅಂದ್ರೆ ಕಟ್ ಆಯ್ತು ಅಂದ್ರೆ ರಪ್ ಅಂತ ಏನು ಮಾಡ್ತೆವು ಅರ್ಶಿಣ ಅರ್ಶಿಣ ಪುಡಿ ಹಾಕಾತೇವು ಎಮರ್ಜೆನ್ಸಿ ಅಥವಾ ಒಂದು ಆಂಟಿ ಬಯಾಟಿಕ್ ಅಂತ ಹೇಳಿ ಹೇಳತಾರ ಅದು ಹಾಕೊತೇವು ಇಲ್ಲ ಅಂತ ಅಂದ್ರೆ ಸುಡ್ತು ಅಂದ್ರೆ ಉಪ್ಪು ಹಚ್ಕೊತೇವು ಈಗಿನ ಕಾಲದಾಗಂತು ಉಪ್ಪು ಹಚ್ಕೊಂಡೆವು ಅಂದ್ರೆ ಮತ್ತು ಭೀ ಅದು ಏನಾಯ್ತದೆ ಅಂತಂದ್ರೆ ಗುಳ್ಳೆ ಬಂದು ಒಡ್ದು ಹೋಗಿ ಎಲ್ಲ ಸುಟ್ಟು ಚರ್ಮ ಎಲ್ಲ ಕೆತ್ತಿ ಹೋಗಿ ಹಾಂ ಹೀಗೆಲ್ಲ ಮಾಡ್ತೇವು ನಾನು ನನ್ಗೆ ಒಂದ್ ಸಲ ಹೀಗೆ ಕಟ್ ಆಗಿತ್ತು ಕೈಯ್ಯಿ ಫುಲ್ಲು ಅದಕ್ಕೆ ಏನು ಮಾಡ್ದೆ ಅಂದ್ರೆ ಅರ್ಶಿಣ ಹಾಕಿ ದಬಾಸಿ ಕಟ್ಟು ಒಂದು ಒಂದು ಅರ್ಶಿಣ ಹಾಕ್ದೇವು ಅಂದ್ರೆ ಒಂದು ದಿನದಾಗೆ ಬೇನೆ ಕಮ್ಮಿ ಆಯಿತು ಅದು ಅಷ್ಟು ಸ್ಟ್ರಾಂಗ್ ಇತ್ತು ಅರ್ಶಿಣ ಸುಟ್ಟತ್ತಂದ್ರೆನೂ ಅದು ಏನೊ ಒಂದು ಗಂಟೆ ಎರ್ಡ್ ಗಂಟೆ ಬೆಂಕಿ ಬೀಳ್ತದ ಅಲ್ಲಿಂದ ಕಡಿಮೆ ಆಯ್ತದ ಇಲ್ಲ ಅಂತಿಲ್ಲ ಬಟ್ ಅದು ಕರ್ರಗ ಬ್ಲಾಕ್ ಆಗಿ ಚರ್ಮ ಎಲ್ಲ ಹಿಂಗೆ ಒಂಥರ ಒಂದು ವರ್ಷ ತನಕ ಆದರೂ ಅದು ಎನಾಗಲ್ದು ನಮ್ಗೆ ಅಂತಂದ್ರೆ ಕ ಇದಾಗಲ್ದು ನನಗೆ ಈಗ ಒಂದು ಎರ್ಡು ಮೂರು ಸಲ ಹಾಗೆ ಆಗಿ ಹೆಂಚು ಒಂದು ಸಲ ಹೆಂಚು ಮತ್ತೊಂದು ಸಲ ಡಿಕಾಕ್ಷನ್ ಮಾಡಿದ್ರು ಪೂರಾ ಮ್ಯಾಲೆ ಬಿದ್ದಿತ್ತು ಅದೂ ಎಷ್ಟು ಗುಳ್ಳೆ ಬಂದು ಇದಾಗಿತ್ತು ಆವಾಗೆಲ್ಲ ನಾವು ಇಂಥದ್ದು ಸಮಸ್ಯೆಗಳು ಎದುರಿಸಿದೆವು ಇದರಿಂದ ತೋಲ್ ಕಷ್ಟಾಗಿತ್ತು ಭಾಳ ಅದೇನು ಅಂತಾರೆ ಬೆಂಕಿ ಬೆಂಕಿ ಬೀಳ್ತದ ಏನಾರ ಆಯ್ತಂದ್ರೆ ತೋಲ್ ಬೆಂಕಿ ಬೀಳ್ತದ ಅದು ಭೀ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹಾಗೆ ಕೈ ಎಲ್ಲ ಸುಟ್ಕೊಂಡ್ರೂ ಹಾಗೆ ಹೇಗಾರ ಇದು ಕಮ್ಮಿ ಆಯ್ತದ ಅಂತ ಹೇಳಿ ಏನೊ ಒಂದು ಅದು ಇದು ಹಚ್ಕೊಂಡಿದ್ದೆವು ಕಮ್ಮಿ ಆಗ್ಯದ ಇಂಥ ಪ್ರಾಬ್ಲಮ್ಗಳೆಲ್ಲ ಎದುರಿಸಿದೆವು ಇವೆಲ್ಲ ಹೆಣ್ಮಕ್ಕಳು ಜೀನ್ದಾಗಿದಾಗ ಹಾಗಂತಾವೆ ಇದು ಸಮಸ್ಯೆಗಳೆಲ್ಲ ನಮ್ಗೆ ಬಂದಾವ ನಂದು ಎಕ್ಸ್ಪೀರಿಯೆನ್ಸ್ ಪ್ರಕಾರ ಭಾಳ ಸಲ ಕೈ ಸುಟ್ಕೊಂಡಿದ್ದೆ ಆ ಸಲ ಏನೊ ಉಳ್ಳಾಗಡ್ಡಿ ಕಟ್ ಮಾಡಾತಿದ್ರು ಕೈ ಎಲ್ಲ ಕಟ್ ಮಾಡ್ಕೊಂಡಿದೆ ಇನ್ನು ಅ ಗಾಯಗಳೆಲ್ಲ ಹಾಗೆ ಅವು ಈಗ ಒಂದು ಎರ್ಡು ಮೂರು ತಲೆ ಎಲ್ಲ ನೋಡ್ದ್ರೆ ಇದೆಲ್ಲ ಏನಾಗ್ಯದ ಅಂತ ಹಿಂಗೆ ಯಾರ ಕೇಳಿದ್ರೆ ಅಯ್ ಅಡುಗೆ ಮಾಡಾತಿದ್ರು ಸುಟ್ಕೊಂಡಿದ್ದೆವು ಅಂತ ಅಂತಂದ್ರೆ ಅಯ್ ಅದೇನು ಅಡುಗೆ ಮಾಡಾತಿದ್ರ್ ಅಂತ ಹಿಂಗೆ ಕೆಲ್ವೊಂದು ಜನ ಅಂತಾರೆ ನಮ್ಗೆ ಬಟ್ ಹೀಗೆಲ್ಲ ಆಗ್ಯಾವ ನಮ್ಮ ಲೈಫ್ದಾಗ ಕಾಮನ್ ಆಗಿ ಎಲ್ಲರ ಲೈಫ್ದಾಗ ಆಯ್ತಿರ್ಬೇಕು ಅಂತ ನನ್ಗೆ ಅನ್ನಿಸ್ಲಾತ್ತದ ನನ್ಗೆ ಅಂತು ಆಗ್ಯಾವ ಇಷ್ಟೆ ಮತ್ತೆನ